ಕರ್ನಾಟಕದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಎಲ್ಲೇ ಆಗಲಿ ನಿಸರ್ಗ ಸಂಪನ್ಮೂಲಗಳು ತುಂಬ ಪ್ರಾಮುಖ್ಯವಾದಂಥ ಒಂದು ಪ್ಲೇಸನ್ನ ರೋಲ್ ರೋಲನ್ನ ಪ್ಲೇಸ್ ಮಾಡುತ್ತೆ ಖನಿಜ ಖನಿಜ ಅಂತಂದರೆ ಕೆಮಿಕಲ್ ಏನೇ ಒಂದು ಹೊಸ್ದಾಗಿ ಕಂಡು ಹಿಡಿಬೇಕು ಅಂತಂದರೆ ನಾವು ಅಥವಾ ಒಂದು ಹೊಸ ಪ್ರಾಡಕ್ಟನ್ನ ಮಾಡ್ತಿದ್ದೀವಿ ಅಂದಾಗ ಕೆಲವೊಂದು ಖನಿಜಗಳು ನಮಗೆ ಅವಶ್ಯಕತೆ ಇರುತ್ತೆ ಅದನ್ನು ಹಾಕೋದು ಮತ್ತು ತೈಲಾನೂ ಅಷ್ಟೆ ಇವಾಗ ನಾವು ಸಾರಿಗೆ ವ್ಯವಸ್ಥೆ ಇದೆ ಅಂತ ಅಂದರೆ ಅದಕ್ಕೆ ತೈಲನೇ ತುಂಬ ಪ್ರಾಮುಖ್ಯವಾದಂಥ ಒಂದು ಪ್ರಾಮುಖ್ಯತೆ ಹೊಂದಿದೆ ಹಾಗೆ ಅನಿಲ ಗಾಳಿ ಇಲ್ಲದೆ ಏನು ಇಲ್ಲ ಹಾಗೆ ನಾವು ಅದೇ ಗಾಳಿನ ಯೂಸ್ ಮಾಡಿಕೊಂಡು ಬೇರೆ ಆ ಗಾಳಿಯಿಂದ ಎಲ್ಲೆಲ್ಲಿ ಎಷ್ಟು ಎಷ್ಟು ಯೂಸ್ ಮಾಡ್ಕೊಳ್ಬೇಕು ಗಾಳಿ ಹೆಚ್ಚಾದ್ರೆ ಏನಾಗುತ್ತೆ ಕಮ್ಮಿ ಆದರೆ ಏನಾಗುತ್ತೆ ಇದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ ಮತ್ತು ನೀರು ನೀರಿನ ಉಪಯೋಗ ಎಲ್ರಿಗೂ ತಿಳಿದಿರೋ ಅಂತಂದರೆ ಇದ್ದಿ ನಿಸರ್ಗ ಸಂಪನ್ಮೂಲ ಇಲ್ಲ ಅಂದರೆ ಮನುಷ್ಯನೆ ಇಲ್ಲ ಇವೆಲ್ಲ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅಂತ ಅಂದರೆ ಒಂದು ಒಂದರಿಂದ ಒಂದಿಲ್ಲ ಅಂದರೆನೂ ಇನ್ನೊಂದು ಇನ್ನೊಂದಿರಕ್ಕಾಗಲ್ಲ ಇದಿಷ್ಟು ಅಷ್ಟೇ ಇಂಪಾಟೆಂಟ್ ನೀರು ನೀರು ಅಂದರೆ ಜಲ ಜಲ ಪ್ರತಿಯೊಂದು ಬೆಳಗ್ಗೆ ಎದ್ದಾಗಿಂದ ಬೆಳಿಗ್ಗೆ ಮಾನಿಂಗ್ ಎದ್ದಾಗಿಂದ ಹಿಡಿದು ಈವನ್ ಸಂಜೆವರೆಗೂನೂ ನೀರು ತುಂಬ ಬರುತ್ತೆ ಮತ್ತು ನಾವು ನೀರು ಕುಡಿದಿಲ್ಲ ಅಂದರೆ ಬದ್ಕೊಕ್ಕೇ ಆಗೋಲ್ಲ ಗಾಳಿ ಸೇವನೆ ಮಾಡಿಲ್ಲಾಂದ್ರೆ ಮನುಷ್ಯ ಬದುಕಿರಲ್ಲ ಅರಣ್ಯದ ಅರಣ್ಯ ಅರಣ್ಯ ದಲ್ಲಿರೋ ಪ್ರಾಣಿಗಳು ಬದುಕಿರಲ್ಲ ಅರಣ್ಯ ಕೂಡ ತುಂಬ ಇಂಪಾಟೆಂಟ್ ವಹಿಸುತ್ತೆ